ಕನ್ನಡ ಭಾಷೆ ಕಾಲಕ್ರಮೇಣ ಹೇಗೆ ಅಭಿವೃದ್ದಿ ಇದೆ ಅಭಿವೃದ್ದಿ ಆಯಿತು ಎಂಬ ಅಂಶವನ್ನು ಗಮನಿಸೋದಾದ್ರೆ ಭಾಷೆಯ ಒಂದು ಸಮೂಹ ಸಮೂಹ ಮಾಧ್ಯಮವಾಗಿ ಹಲವಾರು ಅಂಶಗಳನ್ನು ಸೊಸೈಟಿಗೆ ಅಂದರೆ ಸಮಾಜಕ್ಕೆ ನೀಡೋದ್ರ ಮೂಲಕ ತನ್ನದೇ ಆದ ಒಂದು ಆಯಾಮದ ಮೂಲಕ ಬೆಳವಣಿಗೆಯನ್ನು ನೋಡ್ಬೌದು ಉದಾಹರಣೆಗೆ ಮೌಖಿಕ ಸಾಹಿತ್ಯ ಪರಂಪರೆಯಲ್ಲಿ ಕಿವಿಯಿಂದ ಕಿವಿಗೆ ಬಾಯಿಂದ ಬಾಯಿಗೆ ಬಂದಿರ್ತಕ್ಕಂಥ ಶಬ್ದಗಳು ಕ್ರಮೇಣ ಸಾಹಿತ್ಯಿಕ ರಚನೆಗಳಾಗಿ ಛಂದಸ್ಸು ಗದ್ಯ ಪದ್ಯ ಮುಂತಾದ ಹಲವಾರು ಭಾಗಗಳಲ್ಲಿ ಅದನ್ನು ನಾವು ಕಟ್ಟಿ ಕೊಡೋಕ್ ಪ್ರಯತ್ನ ಮಾಡ್ತಿವಿ ನಂತರ ಆ ಭಾಷೆ ಆ ಭಾಷೆ ಕೂಡ ಅದರದೇ ಆದ ಒಂದು ನಿಟ್ಟಿನಲ್ಲಿ ಅಂದರೆ ಈಗ ಜನಪದ ಭಾಷೆ ಗ್ರಾಂಥಿಕ ಭಾಷೆ ಗ್ರಾಮೀಣ ಭಾಷೆ ಮತ್ತು ಪ್ರಾದೇಶಿಕ ವೈಶಿಷ್ಟ್ಯಗಳ ಭಾಷೆಗಳು ಭಿನ್ನ ಭಿನ್ನವಾಗಿ ಇರುವುದನ್ನು ನಾವು ನೋಡಬಹುದು ಪ್ರಾದೇಶಿಕ ಭಾಷೆಗಳ ವೈಶಿಷ್ಟತೆ ಅಂತ ಅಂದಾಗ ಅಲ್ಲಿ ವರ್ಗಗಳ ಧರ್ಮಗಳ ಆಧಾರದ ಮೇಲೆ ಆ ಭಾಷೆಗಳು ಬೆಳವಣಿಗೆಯನ್ನು ಕಾಣ್ತ ಹೋಗ್ತಿವಿ ಇಲ್ಲಿ ಪಂಡಿತರ ಭಾಷೆಯ ಸಂಸ್ಕೃತ ಮತ್ತು ಸಾಮಾನ್ಯರ ಭಾಷೆ ಪ್ರಾಕೃತ ಭಾಷೆಗಳನ್ನು ಕೂಡ ನಾವು ಗಮನಿಸ್ತಾ ಹೋಗೋದಾದ್ರೆ ಅಲ್ಲಿ ಪ್ರಾಕೃತ ಭಾಷೆ ಮತ್ತು ಪಂಡಿತರ ಭಾಷೆಗಳು ಕೂಡ ಒಂದು ಹಂತದಿಂದ ಮತ್ತೊಂದು ಹಂತಕ್ಕೆ ಬೆಳವಣಿಗೆ ಹೇಗೆ ಸ್ಥಾನಪಲ್ಲಟ ಆದವು ಅಂತ ನೋಡಬಹುದು ಇತ್ತೀಚಿನ ಒಂದು ಭಾಷೆಯ ಬೆಳವಣಿಗೆಯನ್ನು ಗಮನಿಸಿದಾಗ ಈ ಭಾಷೆಯಲ್ಲಿ ಕ್ರಮೇಣ ಈ ಫೇಸ್ಬುಕ್ಕು ಗೂಗಲ್ ಟ್ರಾನ್ಸ್ಲೇಟು ಆಮೇಲೆ ಪಂಡಿತರ ಭಾಷೆ ಹಲವಾರು ರೀತಿಯಲ್ಲಿ ಕೂಡ ಅದು ಅಭಿವೃದ್ದಿಯಾಗಿರೋದನ್ನು ನೋಡಬಹುದು ನಾಟಕ ಪರಂಪರೆಗಳಲ್ಲಿ ನಾವು ಗ್ರಾಂಥಿಕ ಮತ್ತು ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಪೌರಾಣಿಕ ಹಲವಾರು ಭಾಷೆಗಳನ್ನ ನಾವು ಕಲಿಕೆ ಆರ್ಥಿಗಳಿಗೆ ಕಲಿಸ್ತ ಹೋಗ್ತಿವಿ ಆ ಒಂದು ಭಾಷೆಗಳು ಅವನ ಬೇರೆ ಬೇರೆ ಪ್ರಾದೇಶಿಕವಾಗಿ ಬದುಕನ್ನು ಕಟ್ಕೊಳ್ಳೋಕೆ ಬಹಳ ಉಪಯುಕ್ತವಾಗಿ ಇರ್ತಕ್ಕಂಥ ಅಂಶಗಳನ್ನು ನೋಡ್ಬೌದು ನೀವು ಕನ್ನಡ ಭಾಷೆ ಅಂತ ತಂದಾಗ ನಾವು ಕನ್ನಡದ ಹಳೆಗನ್ನಡ ನಡುಗನ್ನಡ ಹೊಸಗನ್ನಡ ಮಾದರಿ ಕ್ರಮೇಣಗಳನ್ನು ಕೂಡ ಗಮನಿಸಬಹುದು ಹಳೆಗನ್ನಡದ ಭಾಷೆ ಕೆಲವು ಜನರಿಗೆ ಮಾತ್ರ ಅರ್ಥ ಆಗುತ್ತೆ ನಡುಗನ್ನಡ ಭಾಷೆ ಕೆಲವ್ರಿಗೆ ಮಾತ್ರ ಅರ್ಥ ಆಗುತ್ತೆ ಹೊಸಗನ್ನಡ ಭಾಷೆ ಎಲ್ಲರಿಗೂ ಅರ್ಥ ಆಗುತ್ತೆ ಆದರೆ ಪ್ರಾದೇಶಿಕವಾಗಿ ಮತ್ತು ಆಯಾ ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಗಳ ಭಾಷೆಗಳ ಸೊಗಡುಗಳು ಅವುಗಳ ಆಧಾರದ ಮೇಲೆ ಭಿನ್ನ ಭಿನ್ನವಾಗಿರ್ತಕ್ಕಂಥ ಭಾಷೆಯ ನೆಲೆಗಳನ್ನು ನಾವು ಗಮನಿಸ್ತಾ ಹೋಗ್ತೀವಿ ಬಳ್ಳಾರಿ ಜಿಲ್ಲೆಯ ಭಾಷೆ ಅಂತ ಬಂದಾಗ ಇಲ್ಲಿ ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ನಾಲ್ಕು ಭಾಗಗಳು ಅಂದರೆ ಕೆಳವರ್ಗ ಮೇಲ್ವರ್ಗ ಒಂದು ಸಂಸ್ಕೃತಿ ಅದಾದಮೇಲೆ ಜನ ಸಾಮಾನ್ಯರ ದಿನ ನಿತ್ಯದ ಬದುಕಿನ ಭಾಷೆಗಳು ಈಗೆ ಬೇರೆ ಬೇರೆ ಆಯಾಮಗಳನ್ನ ನಾವು ಗಮನಿಸ್ತಾ ಹೋಗ್ತಿವಿ ಸೊ ಅಂತಹ ಗಮ ಗಮನಿಸುವ ಅಂಶಗಳನ್ನು ನಾವು ನೋಡಿದಾಗ ಭಾಷೆ ಬೇರೆ ಬೇರೆ ಆಯಾಮಗಳಲ್ಲಿ ಮುಟ್ಟಿರೋದನ್ನು ಗಮನಿಸಬಹುದು ಉದಾಹರಣೆಗೆ ಫೇಸ್ಬುಕಲ್ಲಿ ಬಂದಿವೆ ಕೀಪ್ಯಾಡಲ್ಲಿದೆ ಕಂಪ್ಯೂಟರಲ್ಲಿ ಅದಾದಮೇಲೆ ಸಿನಿಮಾ ಜಾಹೀರಾತುಗಳು ಇವುಗಳಲ್ಲು ಕೂಡ ಆ ಭಾಷೆಗಳ ವೈಶಿಷ್ಟ್ಯತೆಯನ್ನ ನೋಡ್ತ ಹೋಗ್ತಿವ್ ನಾವು ಇದು ಬಹಳ ಮುಖ್ಯವಾಗುತ್ತೆ ಅಂತಹ ನಿಟ್ಟಲ್ಲಿ ಕನ್ನಡ ಭಾಷೆ ಅಭಿವೃದ್ದಿಯಾಗಿರೋದನ್ನ ಗಮನಿಸ್ತಾ ಹೋಗ್ತಿವ್ ಅದು ಅದರದೇ ಆದ ವೈಶಿಷ್ಟ್ಯತೆಯೊಂದಿಗೆ ತನ್ನ ಬದುಕನ್ನು ಅಥವ ಬೆಳವಣಿಗೆಯನ್ನು ಕಟ್ಕೊಂಡಿರೋದ್ ನೋಡಬಹುದಾಗಿದೆ